ಬಳ್ಳಾರಿ ಜಿಲ್ಲೆಯ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅನ್ನುವಂಥ ಪ್ರಶ್ನೆ ಬಂದಿದೆ ಇಡಿ ವಿಶ್ವಕ್ಕೆ ಗೊತ್ತಿರುವಂತೆಯೆ ಉತ್ತಮವಾದಂತಹ ಮ್ಯಾಂಗ್ನಿಸ್ ಅದಿರು ಬಳ್ಳಾರಿಯಲ್ಲಿ ಸಿಗುತ್ತದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲುಕಿನಲ್ಲಿ ಸಿಗುತ್ತದೆ ಇಲ್ಲಿ ಹೇರಳವಾಗಿ ದೊರೆಯುವಂತಹ ಮ್ಯಾಂಗ್ನಿಸ್ ಮತ್ತು ಐರನ್ ಓರ್ ಇವುಗಳನ್ನು ಚೀನಾದಲ್ಲಿ ನಡೆದಂಥ ವಿಶ್ವ ಕ್ರೀಡಾ ಸಮ್ಮೇಳನಕ್ಕಾಗಿ ಬಳ್ಳಾರಿಂದಲೇ ಸರಬರಾಜು ಮಾಡಲಾಯಿತು ಅನ್ನುವಂಥ ಒಂದು ಮಾತಿದೆ ಆಮೇ ಇಲ್ಲಿನ ಈ ಮ್ಯಾಂಗ್ನಿಸ್ ಓರ್ ಏನು ಇದೆಯಲ್ಲ ಖನಿಜ ಇದು ವಿಶ್ವ ಮಟ್ಟದಲ್ಲಿ ಭಾಳ ಅತ್ಯಂತ ಬೇಡಿಕೆಯುಳ್ಳಂಥದ್ದಾಗಿದೆ ಇದರಿಂದ ಹಲವಾರು ಜನರು ಹಲವಾರು ಲಾಭಗಳನ್ನು ಪಡೆದ್ಕೊಂಡರು ಕೋಟ್ಯಂತರ ರೂಪಾಯಿ ಆಸ್ತಿಗಳಿಸಿದರು ರಾಜಕೀಯದಲ್ಲಿ ಯಶಸ್ವಿ ಆದರು ಇದಕ್ಕೆಲ್ಲ ಮೂಲ ಕಾರಣ ಬಳ್ಳಾರಿಯ ಈ ನೈಸರ್ಗಿಕ ಸಂಪನ್ಮೂಲ ನಮ್ಮ ಜಿಲ್ಲೆಯಲ್ಲಿಯ ನೀರಿನ ಮೂಲ ಯಾವುದು ಅನ್ನುವಂಥ ಪ್ರಶ್ನೆನ ಕೇಳಿದಿರಿ ತಮಗೆ ಗೊತ್ತಿರೊ ಹಾಗೆ ತುಂಗಭದ್ರ ನದಿಯೇ ಮುಖ್ಯ ನೀರಿನ ಸೆಲೆ ಮತ್ತೊಂದು ವೇದಾವತಿ ನದಿ ಅಂತ ಬರುತ್ತೆ ಬಳ್ಳಾರಿ ಜಿಲ್ಲೆಯ ಪೂರ್ವ ಭಾಗದಾಗ ಇರುವಂಥದ್ದು ಅದನ್ನು ಹಗರಿ ಅಂತ ಕರಿತಾರೆ ಹಗರಿ ಚಳ್ಳುರ್ಕಿ ಕಡೆಯಿಂದ ಆ ಕಡೆಯಿಂದ ಬರ್ತದೆ ಈ ಹಗರಿ ಜಿಲ್ಲೆಯ ಹಗರಿ ನೀರು ವೇದಾವತಿ ನೀರು ಮೋಕಾ ಬಸರ್ ಕೋಡು ಇತ್ಯಾದಿ ಗ್ರಾಮಗಳಿಗೆ ಅದು ನೀರನ್ನು ಪೂರೈಸ್ತದೆ ಅದರಿಂದ ವ್ಯವಸಾಯವನ್ನು ಸಹವನ್ನು ಮಾಡ್ತಾರೆ ಆದರೆ ನಾವು ತುಂಗಭದ್ರಾ ನೀರಿಗೆ ಹೋಲಿಸಿದಾಗ ಈ ವೇದಾವತಿ ಹಗರಿ ನದಿಯ ನೀರು ಸಪ್ಪೇ ಅನಿಸ್ತದೆ ಆದ್ರಿಂದ ಹೆಚ್ಚು ಜನ ಬಯಸುವುದು ತುಂಗಭದ್ರಾ ನೀರು ಗಂಗಾ ಸ್ನಾನ ತುಂಗಾ ಪಾನ ಅನ್ನುವಂಥ ಒಂದು ಗಾದೆ ಮಾತಿದೆ ಅಷ್ಟೊಂದು ಶೇಷ್ಠವಾದಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ತುಂಗಾ ಮತ್ತು ಭದ್ರಾ ಸೇರಿ ಬಳ್ಳಾರಿ ಜಿಲ್ಲೆಯ ಒಂದು ಪ್ರಮುಖ ನದಿಯಾಗಿದೆ ಆ ತುಂಗಭದ್ರ ನದಿಯ ದಡದಲ್ಲಿ ಹಂಪಿ ಇರೋದು ವಿಜಯನಗರ ಸಾಮ್ರಾಜ್ಯ ಕೃಷ್ಣ ದೇವರಾಯರು ಹಕ್ಕ ಬುಕ್ಕವರು ಇವರೆಲ್ಲ ಅಲ್ಲಿ ಅಭಿವೃದ್ಧಿಗೊಳಿಸಿದ್ದು ಸ್ಥಾಪನೆ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಸುತ್ತಮುತ್ತಲ ಪ್ರದೇಶದ ನೈರ್ಮಲ್ಯದಲ್ಲಿ ಬದಲಾವಣೆ ನಿಮ್ಮ ಗಮನಕ್ಕೆ ಬಂದಿದಿಯೇ ಅಂದರೆ ಬಂದಿದೆ ಇದ್ರ ಬಗ್ಗೆ ನಿರಂತರ ಹೋರಾಟಗಳು ನಡೆದಿದ್ದಾವೆ ತೋರಣಗಲ್ಲು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಈಗ ಅದು ವಿಜಯನಗರ ಜಿಲ್ಲೆಗೆ ಸೇರಿದೆ ಆ ಪಕ್ಕದಲ್ಲೆ ಸಂಡೂರು ತಾಲ್ಲೂಕಿದೆ ಆ ಭಾಗದಲ್ಲಿ ಸಂಡೂರು ಮತ್ತು ಈ ಸಂಡೂರು ತಾಲ್ಲೂಕು ಮತ್ತು ಹೊಸ್ಪೇಟೆ ತೋರಣಗಲ್ಲು ಈ ಮಧ್ಯದಲ್ಲಿ ಆ ಸಂಡೂರು ತಾಲೂಕು ಸೇರಿದಂತೆ ತೋರಣಗಲ್ನಲ್ಲಿ ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಇದೆ ಜಿಂದಾಲ್ ಬಳ್ಳಾರಿ ನಗರದ ಹೊರ ವಲಯದಲ್ಲಿ ಮುಂಡ್ರಿಗಿ ಬೆಳಗಲ್ಲು ಇತ್ಯಾದಿ ಭಾಗದಲ್ಲಿ ಕೂಡ ಸಣ್ಣ ಪುಟ್ಟ ಎಲ್ಲ ಆಯರ್ನ್ ಓರು ಇವೆಲ್ಲ ಸ್ಪಾನ್ಜೇರಿಯನ್ ಪ್ಲಾಂಟ್ಗಳು ಇದಾವೆ ಈ ಈ ಈ ಕಾ ಈ ಕಾರ್ಖಾನೆಗಳಿಂದ ಹೊರ ಸೂಸುವಂತಹ ಮಲೀನವಾದಂತ ಹೊಗೆಯಿಂದ ದಟ್ಟವಾದ ಕಪ್ಪು ಹೊಗೆಯಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಆಗಿರೋದು ನೀರಿನ ಮಲಿನ ನೀರು ಮಲೀನಗೊಂಡಿರುವುದು ಆಮೇಲೆ ರೈತರ ಬೆಳೆಗಳ ಮೇಲೆ ಅದರ ಧೂಳು ಮತ್ತು ಕೆಲ ಅಂಶಗಳು ಖನಿಜಾಂಶಗಳು ಕೂತ್ಕೊಂಡು ಬೆಳೆ ನಷ್ಟ ಆಗಿರೋದು ಇದರ ಬಗ್ಗೆ ಸಾಕಷ್ಟು ಹೋರಾಟಗಳು ಈ ಭಾಗದಲ್ಲಿ ನಡ್ದಿದೆ ತೋರಣಗಲ್ಲು ಸಂಡೂರು ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಹೋರಾಟಗಳು ಪ್ರತಿಫಲ ನೀಡಿಲ್ಲ ಜನರ ಶ್ವಾಸಕೋಶದ ಮೇಲೆ ಸಹ ಭಾಳಷ್ಟು ದುಷ್ಪರಿಣಾಮವನ್ನು ಬೀರಿದೆ ಅನ್ನುವಂಥ ಮಾತಿದೆ ಸಂಡೂರು ಸಂಡೂರಿನಲ್ಲಿನ ಮಾನಸ್ಸರೋವರ ಪುಟ್ಟಣ್ಣ ಕಣಗಾಲವ್ರು ಏನು ಚಿತ್ರೀಕರಣ ಮಾಡಿದರು ಆ ಭಾಗದಲ್ಲಿ ಹೋದ್ರೆ ಪ್ರತಿಯೊಬ್ರಿಗೆ ಅರ್ಥವಾಗ್ತದಲ್ಲಿ ಧೂಳು ಮಯ ಧೂಳು ಆಮೆ ರಸ್ತೆಗಳೆ ನಿರಂತರವಾಗಿ ನೀರು ಸಿಂಪಡ್ಣೆ ಮಾಡ್ತಾ ಇದ್ರು ದಾರಿಗಳು ಹೋಗಿ ತಿರುಗಾಡೊ ಕಾಲಕ್ಕೆ ಆಮೇಲೆ ಸ್ವಾಲವಾರು ನಿಯಂತ್ರಣಗಳಗನ್ನು ಸರ್ಕಾರ ಹೇರಿತ್ತು ಸುಮಾರು ಒಂದು ಹತ್ತು ಎಂಟು ವರ್ಷಗಳಿಂದೆ ಅನಬೌದು ಅತಿಯಾದ ಎರ್ಡು ಸಾವಿರ ಒಂಬತ್ತರಿಂದ ಎರ್ಡು ಸಾವಿರ ಹನ್ನೆರಡು ಹದಿಮೂರವರೆಗೂ ಎಕ್ಕಿಲ್ಲದಂತೆ ನಡಿತು ಪ್ರತಿ ಒಂದು ರಾತ್ರಿಗೆ ಮೂರು ಸಾವಿರ ಲಾರಿಗಳು ಆ ಮ್ಯಾಂಗ್ನೀಸ್ ಓರ್ ಅನ್ನು ಹೊತ್ತುಕೊಂಡು ಚೆನ್ನೈ ಆ ಬಂದರನ್ನ ತಲುಪ್ತಾ ಇದ್ವು ಇಷ್ಟೊಂದು ರಾಕ್ಷಸ ರೂಪದಲ್ಲಿ ನಡೆದಂಥಾ ಒಂದು ಇದಕ್ಕೆ ಸರ್ಕಾರ ಭಾಳಷ್ಟು ನಿಯಂತ್ರಣ ನಿಯಂತ್ರಣವನ್ನು ಹೇರಿ ಒಂದು ತಹಬಂದಿಗೆ ತಂದಿದೆ ಈಗ ಏನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಎ ಬಿ ಸಿ ಡಿ ಅಂತ ಮಾಡಿದ್ದಾರೆ ಅದು ಲೈಸೆನ್ಸ್ ಕೊಡೋದ್ರ ಬಗ್ಗೆ ಪರವಾನಗಿ ನೀಡೋದ್ರ ಬಗ್ಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದರಿಂದ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಅಂತ ನಾವು ಹೇಳಬೌದು ಆದ್ರೆ ನಗರ ಪಾಲಿಕೆ ನಿಯಮಿತವಾಗಿ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿದೆಯೇ ಅನ್ನುವಂಥ ಪ್ರಶ್ನೆಯೇ ಕೇಳಿದ್ದೀರಿ ಸ್ವಚ್ಛಗೊಳಿಸ್ತಿದೆ ಅಂತಂದ್ರೆ ವಾರದಲ್ಲಿ ಎರ್ಡು ದಿವಸ ಮಾತ್ರ ಒಂದೊಂದು ವಾರ್ಡಿಗೆ ಬರ್ತಾಯಿದ್ದಾರೆ ಸ್ವಚ್ಛಗೊಳಿಸುವಂಥ ಕಾರ್ಮಿಕರು ಬರ್ತಾರೆ ಒಂದು ತಪ್ಪು ಏನು ಕೆಲಸ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಸಂಗ್ರಹವಾದಂಥ ಸ ಕಸವನ್ನು ನಾವು ಕಸದ ಬುಟ್ಟಿ ಅಂತ ಕೊಟ್ರೆ ಆ ಬರುವಂಥ ಮಹಾನಗರ ಪಾಲಿಕೆಯ ವಾಹನ ಅದಾಗ ಕಾರ್ಮಿಕರು ಮಹ ಆ ವಾಹನದಲ್ಲಿ ತೆಗೆದುಕೊಂಡು ತೆಗೆದ್ಕೊಂಡು ಹೋಗ್ತಾರೆ ಆದರೆ ಈ ಬೀದಿ ಗುಡಿಸುವಂತಹ ಮಹಾನಗರ ಪಾಲಿಕೆಯ ಕಾರ್ಮಿಕ ಸ ಸಿಬ್ಬಂದಿ ಏನ್ಮಾಡ್ತಾರೆ ಅಂತಂದ್ರೆ ಆ ಬೀದಿಯ ಕೊನೆಯಲ್ಲಿ ಅಲಲ್ಲಿ ಅಲಲ್ಲಿ ಕುಪ್ಪೆ ಗುಂಪುಗೂಡಿಸಿ ಕುಪ್ಪೆ ಮಾಡೋದು ಅಂತಾರೆ ಆ ಥರ ಒಂದ್ಕಡೆ ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಇದರಿಂದ ಹೊಗೆ ಬರ್ತದೆ ಅಕ್ಕ ಪಕ್ಕ ಮನೆ ಒಳಗೆ ತೊಂದರೆ ಆಗ್ತದೆ ಆದರೆ ಗುತ್ತಿಗೆದಾರರು ಇದನ್ನು ಲೆಕ್ಕಿಸದೆ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಆಗಿಂದಾಗೆ ನಾಗರಿಕರು ಮಹಾನಗರ ಪಾಲಿಕೆಯ ಅಭಿಯಂತರರಿಗೆ ಮಾನ್ಯ ಆಯುಕ್ತರಿಗೆ ದೂರುಗಳನ್ನು ಸಲ್ಲಿಸ್ತಲೇ ಇರ್ತಾರೆ ಆಗ ಮಾತ್ರ ಕೆಲವು ವಾಹನ ತೆಗೆದುಕೊಂಡು ತೆಗೆದುಕೊಂಡು ಹೋಗ್ತಾರೆ ಆದರೆ ಬಹುತೇಕ ಏನಾಗ್ತದೆ ಎಲ್ಲಿ ಖಾಲಿ ನಿವೇಶನಗಳಿರ್ತಾವೊ ಅದರ ಮುಂದುಗಡೆ ಕಸವನ್ನು ಕುಪ್ಪೆ ಮಾಡುವುದು ಒಂದು ಕಡೆ ಗುಂಪು ಮಾಡುವುದು ಅಲ್ಲಿ ಬೆಂಕಿ ಸುಡೋರು ಬೆಂಕಿ ಸುಡೋದು ಮಾಡ್ತಾರೆ ಇದರಿಂದ ಏನಾಗ್ತದೆ ಅಂತಂದ್ರೆ ವಾಯುಮಾಲಿನ್ಯ ಉಂಟಾಗ್ತದೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಈ ಪರಿಸರ ನಾಶದಿಂದ ಏನಾಗ್ತದೆ ಓಜೋರಿನ ಓಜೋನ್ ಪರದೆ ಓಜೋನ್ ಪದರ ಏನಿದೆಲ್ಲ ಇದರ ಸವೆತ ಉಂಟಾಗುವುದು ಪ್ರಾಥಮಿಕ ಶಾಲೆಯಿಂದ ಮಕ್ಕಳು ಎಲ್ಲರಿಗೂ ಗೊತ್ತಿರುವಂಥ ಸ್ಥಿತಿ ಆ ಪರಿಸ್ಥಿತಿ ಈ ಓಜೋನ್ ಪರದೆ ಏನಿದೆಯಲ್ಲ ಇದು ಬಹಳ ಮುಖ್ಯವಾದಂಥದ್ದು ಇದಿಲ್ದೇ ಹೋದರೆ ಮನುಷ್ಯನ ಚರ್ಮದ ಮೇಲೆ ಸೂರ್ಯನ ಕಿರಣಗಳು ವಿಷಮಯವಾದಂತಹ ವಿಷಯುಕ್ತವಾದಂಥ ಕಿರಣಗಳು ಮನುಷ್ಯನ ಚರ್ಮದ ಮೇಲೆ ಬಿದ್ರೆ ಚರ್ಮದ ಕ್ಯಾನ್ಸರ್ ಬರಬಹುದು ಅಂಥೇಳ್ತಾರೆ ಅದಕ್ಕಾಗಿ ಓಜೋನ್ ಓಜೋನ್ ಪರದೆ ಬಹಳ ಮುಖ್ಯ ಅದನ್ನು ಕಾಪಾಡ್ಬೇಕಾದಂತ ಭಾಳ ಮುಖ್ಯ ಈ ವಾಯು ಮಾಲಿನ್ಯದಿಂದ ಓಜೋನ್ ಪರದೆ ತೆಳುವಾಗ್ತಾ ತೆಳುವಾಗ್ತಾ ಇರೋದನ್ನು ವಿಜ್ಞಾನಿಗಳು ಗುರುತ್ಸಿದ್ದಾರೆ ಇನ್ಮೇಲೆ ಆ ಥರ ಆಗಲಾರದಾಗೆ ಮ ಯ ಪ್ರತಿಯೊಬ್ಬ ಮನ್ಷ್ಯನು ಕೂಡ ವಾಯು ಮಾಲಿನ್ಯ ಆಗಲಾರ್ದಾಹಾಗೆ ಮತ್ತು ಜಲಮಾಲಿನ್ಯ ಆಗಲಾರ್ದಾಹಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ